ಕೆಲವು ಸಮಯಗಳ ಹಿಂದೆ ನಾನು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುವಾಗ ನನ್ನ ಜೊತೆ ಕೆಲಸ ಮಾಡ್ತಿದ್ದಂಥ ಸಹ ಶಿಕ್ಷಕಿಯ ಶಿಕ್ಷಕಿಯ ಹುಟ್ಟಿದ ಜನ್ಮದಿನಕ್ಕೆ ನಾನು ಸ್ವತಃ ನನ್ನ ಕೈಯಿಂದ ತಯಾರಿಸಿದಂಥ ಗ್ರೀಟಿಂಗ್ ಕಾರ್ಡನ್ನು ಗಿಫ್ಟಾಗಿ ಕೊಟ್ಟಿದ್ದೆ ಹೌದು ಅಂಗ್ಡಿಯಿಂದ ತಗೊಂಡು ಕೊಡೋದು ಅದು ಸಾಮಾನ್ಯ ಆದರೆ ಸ್ವತಃ ನನ್ನ ಸಮಯವನ್ನು ನಾನು ಅಲ್ಲಿ ವಿನಿಯೋಗಿಸಿ ನನ್ನ ಕೈಗಳಿಂದ ಮಾಡಿದಂಥ ಆ ಗ್ರೀಟಿಂಗ್ ಕಾರ್ಡಿಗೆ ತುಂಬ ಬೆಲೆ ಇತ್ತು ಅಂತ ನಾನು ಅನ್ಕೊಂಡಿದ್ದೀನಿ ಹೌದು ನಾನು ಪ್ರೀತಿಯಿಂದ ನನ್ನ ಕೈಯಿಂದ ಮಾಡಿದ ಮಾಡಿದ್ದು ಅದು ಅವ್ರಿಗೂ ಕೂಡ ಬಹಳ ಇಷ್ಟ ಆಯಿತು